ನಮ್ಮ ಪ್ರದೇಶದಲ್ಲಿ ಶಾಲೆಯಲ್ಲಿ ಇತಿಹಾಸವನ್ನು ಕಲಿಸುತ್ತಾರೆ ಹೌದು ಏಕೆಂದರೆ ಇತಿಹಾಸ ತುಂಬ ಅಪಾರವಾದದ್ದು ಇತಿಹಾಸವಿದ್ದರೆ ನಾವು ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾಗುವುದಿಲ್ಲ ಎಂದು ಹೇಳಲಾಗ್ತೆ ಇತಿಹಾಸ ನಮ್ಮ ಶಾಲೆಯಲ್ಲಿ ಕಲಿಸಿಕೊಡುತ್ತಾರೆ ಆ ಶಾಲೆಗೆ ವಿಭಿನ್ನವಾಗಿ ಇತಿಹಾಸವನ್ನು ಕಲಿಸಿ ಕೊಡಬೇಕೆಂದರೆ ಅವರು ಇತಿಹಾಸವನ್ನು ವಿಷಯಗಳ ಮುಖಾಂತರ ತಿಳಿಸುತ್ತಾರೆ ಹೊರ್ತು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಘಟನೆಗಳನ್ನ ಅವರು ಹೇಳಿ ಹೇಳಲಾಗುತ್ತಿಲ್ಲ ನಿಜ ಜೀವನ್ದಲ್ಲಿ ಅಳವಡಿಸಿಕೊಳ್ಳುವಂಥ ಶಿಕ್ಷಣವನ್ನು ಮಾದರಿಯನ್ನು ತರಬೇಕು ಈ ರೀತಿ ಶಿಕ್ಷಣವನ್ನು ನಮಗೆ ಘಟಕದ ರೂಪದಲ್ಲಿ ತಿಳಿಸುತ್ತಾರೆಯೇ ಹೊರತು ನಿಜವಾದ ನಿಜವಾದ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸುತ್ತಿಲ್ಲ ಅಂತ ನಾವು ಹೇಳ್ಬೋದು ಇತಿಹಾಸ ಸುಮಾರು ಅಪಾರವಾದ ವ್ಯತ್ಯಾಸವನ್ನು ಹೊಂದಿದೆ ಇತಿಹಾಸವು ನಮಗೆ ಒಳ್ಳೆಯ ಮಾದರಿಯನ್ನು ಉಂಟು ಮಾಡುತ್ತದೆ ಅಂತ ನಾವು ಹೇಳ್ಬೌದು ಇದು ಶಾಲೆಯಲ್ಲಿ ಅನೇಕ ವಿಷಯಗಳನ್ನೂ ಕಲಿಸ್ತಿದ್ದಾರೆ ಇದಕ್ಕಿಂತ ವಿಭಿನ್ನವಾಗಿ ಕಲಿಸಬೇಕು ಕಲಿಸ್ತ